ಈ ಟೂರ್ನಿಮೆಂಟ್ಗಳನ್ನು ಆಯೋಜಿಸಿದಾಗ ರಾಜಕೀಯ ಗುಂಪುಗಳು ಹೆಂಗೆ ಮಾಡ್ತವೆ ಅಂದರೆ ಈಗ ಒಂದು ಯಾರೋ ಒಬ್ಬರು ಒಂದು ಟೂರ್ನಿಮೆಂಟ್ನ ಇಡ್ಸಿರ್ತಾರೆ ಅದರಲ್ಲಿ ಅವರೊಬ್ರು ರಾಜ್ಕೀಯದವ್ರು ಹೆಚ್ಚಿಗೆ ಯಾರು ಪ್ರೇ ಫ್ರೇಮಸ್ ಆಗಿರ್ತಾರೋ ಅವ್ರನ್ನು ಕರೆದು ಒಂದು ಸನ್ಮಾನ ಅಂತ ಮಾಡಿ ಅವರ ಕೈಯಲ್ಲಿ ಒಂದು ಸ್ವಲ್ಪ ಅಮೌಂಟ್ ಹಣವನ್ನು ಕಲೆಕ್ಟ್ ಮಾಡಿ ಮತ್ತು ಅವರಿಗೆ ಸನ್ಮಾನ ಮಾಡಿ ಕಳಿಸ್ತಾರೆ ಮತ್ತು ಈಗ ಏನಾಗಿದೆ ಅಂದ್ರೆ ಈಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗಳಲ್ಲಿ ಭಾಳ ಪೈಪೋಟಿಗಳೇ ನಡೆಯುತ್ತೆ ಪೈಪೋಟಿ ನಡ್ದಾಗ ಏನಾಗುತ್ತೆ ಅಂದರೆ ಈಗ ಬಿ ಜೆ ಪಿಯವರು ನಡೆಸ್ದಾಗ ಬಿ ಜೆ ಪಿಯ ಕಾರ್ಯಕರ್ತರನ್ನ ಕರೀತಾರೆ ಕಾಂಗ್ರೆಸ್ನವರು ನಡೆಸ್ದಾಗ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾರೆ ಮತ್ತು ಈಗ ಏನಾಗಿದೆ ಅಂದರೆ ಕಾಂಗ್ರೆಸ್ನವರು ಈಗ ಇಲ್ಲಿ ನಮ್ಮ ಕಡೆ ಎಂ ಎಲ್ ಏ ಗೊ ಬೇಳೂರು ಗೋಪಾಲಕೃಷ್ಣ ಮತ್ತು ಅವರು ಏನು ಮಾಡ್ತಾರೆ ಅಂದರೆ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಭೇಟಿ ಕೊಡ್ತಾರೆ ಮತ್ತು ಭೇಟಿ ಕೊಟ್ಟು ಎಲ್ಲರ್ನೂ ಮಾತಾಡಿಸಿ ಅವರಿಗೆ ಹುಡುಗರು ಅಂದರೆ ಭಾಳ ಇಷ್ಟ ಅವರ ಹಿಂದೆ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ಹುಡುಗರು ಇದ್ದಾರೆ ಮತ್ತು ಅವರು ಈ ಈಗ ಹುಡುಗರು ಏನೋ ಒಂದು ಟೂರ್ನಿಮೆಂಟ್ ಇಟ್ಟರು ಅಂದರೆ ಹುಡುಗರು ಸಪೋರ್ಟಾಗಿ ನಿಲ್ತಾರೆ ಹುಡ್ಗರು ಬಂದೇ ಬರ್ತಾರೆ ಅಲ್ಲಿಗೆ ಮತ್ತು ಈಗ ಹುಡ್ಗರು ಎಷ್ಟು ದುಡ್ಡು ಬೇಕೋ ಅವರು ಕಾ ಖರ್ಚಿನ ಬಗ್ಗೆ ನೋಡೋದೇ ಇಲ್ಲ ಟೂರ್ನಿಮೆಂಟನ್ನು ಇಟ್ಕಂಡು ಮತ್ತು ಈ ಅವರು ಕಾಂಗ್ರೆಸ್ ಪಕ್ಷದವ್ರು ಹಾಗೇ ಬಿ ಜೆ ಪಿಯವರಲ್ಲಿ ಇಲ್ಲಿ ನಮ್ಮ ಮಾಜಿ ಎಮ್ ಎಲ್ ಏಗಳು ಇವರು ಹರತಾಳ ಹಾಲಪ್ಪ ಆಗಿದ್ದರು ಅವ್ರೂ ಸಹ ಬರ್ತಾ ಇದ್ರು ಇಲ್ಲಿಗೆ ಅವ್ರ್ ಏನೋ ಒಂದು ಫಂಕ್ಷನ್ನಾಗಲಿ ಏನೇ ಆಗಲಿ ಅವರೂ ಸಹ ಭೇಟಿ ಕೊಟ್ಟು ಅಂದರೆ ಹುಡುಗರ ಜೊತೆ ಎಲ್ಲ ಬೆರೆತು ಎಲ್ಲ ಎಮ್ ಎಲ್ ಏಗಳು ಹುಡುಗರ ಜೊತೆ ಬೆರೀತಾರೆ ಆದರೆ ಈ ಗೋಪಾಲಕೃಷ್ಣ ಅವರು ಹುಡುಗರ ಜೊತೆಯೇ ಸುಮಾರು ಹುಡುಗರ್ನ ಇಟ್ಟಿದ್ದಾರೆ ಅವರು ಹಾಗಾಗಿ ಈ ಸಾರಿ ಅವರು ಗೆದ್ದಿದ್ದಾರೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಎಲೆಕ್ಷನ್ನು ಮತ್ತು ಇದು ಏನಾಗಿದೆ ಅಂದರೆ ಈಗ ಒಂದು ಟೂರ್ನಿಮೆಂಟಾ ಇಟ್ಟು ಆಡ್ಸಿ ಆಡಿಸ್ತಾ ಇರ್ತಾರೆ ಈಗ ಅವರ ಕಡೆ ಹುಡುಗರು ಇವ್ರ ಮೇಲೆ ಜಗ್ಳಕ್ಕೆ ಬರೋದು ಅವ್ರು ಬಂದಿದ್ದು ಸರಿಯಾಗಿಲ್ಲ ಅನ್ನೋದು ಹೀಗೆ ಅವರ ಮೇಲೆ ಇವರು ಇವರ ಮೇಲೆ ಅವರು ಜಗಳ ಮಾಡ್ಕೊತಾಲೂ ಇರ್ತಾರೆ ಆ ಥರ ಗುಂಪು ಘರ್ಷಣೆಗಳು ಸಹ ಆಗ್ತವೆ ಮತ್ತು ಏನಪ್ಪ ಅಂದರೆ ಇಲ್ಲಿ ಜಗಳಗಳು ಆಗ್ತಾ ಇರುತ್ತೆ ಕೆಲವ್ರು ನೋಡಿದ್ರೆ ಅದನ್ನ ನೋಡ್ತಾ ಇರ್ತಾರೆ ಈಗ ಬ ಬಂದಿರೋ ಗೆಸ್ಟ್ಗಳಿಗೆ ಅವಮಾನ ಆಗುತ್ತೆ ಅವಮಾನ ಆದಾಗ ಏನಾಗುತ್ತೆ ಅಂದರೆ ಅವರಿಗೆ ಈ ಊರಿಗೆ ನೆಶ್ಟ್ ಬರೋದ್ಕೇ ಒಂಥರ ಅನ್ನಿಸುತ್ತೆ ಹೀಗಾಗಿ ಅವ್ರು ಬರೋದಿಲ್ಲ ಹೀಗೇ ಹೀಗೆ ಒಂದೊಂದು ಮನಸ್ತಾಪಗಳು ಆದಾಗ ಅವರಿಗೆ ನಮ್ಮೂರಿನ ಮೇಲಿರೋ ಗೌರವವೇ ಹೋಗುತ್ತೆ ಗೌರವ ಹೋದ ಮೇಲೆ ಏನೇ ಮಾಡಿದರೂ ಬರೋದು ಆಗುವುದಿಲ್ಲ ಗೌರವವನ್ನ ಮತ್ತೆ ಪಡೀಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಈಗ ಏನು ಮಾಡ್ತಾರೆ ಅಂದರೆ ಈಗ ಒಬ್ರನ್ನು ಕಂಡರೆ ಒಬ್ಬರು ಆಗ ಮಾಡ್ತಾರಲ್ಲ ಎಲ್ಲ ವ ಒಂದೇ ಊರಿನವರಾಗಿರೋದರಿಂದ ಈಗ ಯಾರು ಪ್ರಸ್ತುತ ರಾಜಕೀಯದಲ್ಲಿದ್ದಾರೆ ಅವ್ರನ್ನ ಕರ್ಕೊಂಡು ಮಾಡಬೇಕು ಅಲ್ಲವಾ ಹೀಗಾಗಿ ಈಗ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಯಾಕೆ ಮಾಡಬೇಕು ಹಂಗ್ ಮಾಡೋದ್ರಿಂದ ಇವ್ರಿಗೇನೂ ಸಿಗೋದಿಲ್ಲ ಟೂರ್ನಿಮೆಂಟ್ ಆಡಿಸ್ತಾರೆ ಏನು ಅವು ಹೇಗಿದ್ರು ದುಡ್ಡು ಖರ್ಚಾಗೋದು ಆಗ್ತಲೇ ಇರುತ್ತೆ ಒಂದು ಮನರಂಜನೆ ಜನಗಳಿಗೆ ಸಿಗೋಕ್ಕಾಗಿ ಮಾಡೋದು ಅದರಲ್ಲಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿದ್ರೆ ಇವ್ರಿಗೆ ಒಂದು ಸ್ವಲ್ಪ ಹಣದ ಸಹಾಯ ಆಗ್ತದೆ ಅಂತ ಹೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡೋದು ಹಾಗಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ್ನೋಗ್ ಮತ್ತೆ ಸುಮ್ಮಸುಮ್ಮನೆ ಎಲ್ಲ ಯಾರೂ ಕರ್ಸೋದೂ ಇಲ್ಲ ಏನೂ ಮಾಡೋದೂ ಇಲ್ಲ ಹೀಗಾಗಿ ಅವ್ರು ಬಂದಾಗ ನಮ್ಮ ಕಡೆಯವರು ನಮ್ಮ ನಮ್ಮವ್ರು ಚೆನ್ನಾಗಿದ್ರೆ ಅವರಿಗೂ ಓಹ್ ಇವ್ರು ಹುಡ್ಗರು ಒಗ್ಗಟ್ಟಾಗಿದ್ದಾರೆ ಇವ್ರ ಊರು ತುಂಬ ಸ್ಟ್ರಾಂಗಿದೆ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಎಲ್ಲ ಹೇಳ್ತಾರೆ ಸ್ಟ್ರಾಂಗಿದೆ ಇವ್ರ ಊರು ಸ್ಟ್ರಾಂಗಿಲ್ಲ ಹಾಗೆ ಈ ಜಗಳ ಅವರವ್ರೇ ಜಗಳ ಮಾಡ್ಕೋತಾರೆ ಅಂತೆಲ್ಲ ಹೇಳ್ತಾರೆ ಹೀಗಾಗಿ ಈಗ ಒಂದು ಒಬ್ರು ಗೌರವಾನ್ವಿತ ವ್ಯಕ್ತಿ ಬಂದಿದ್ದಾರೆ ಅಂದರೆ ಅವ್ರನ್ನ ಹೇಗೆ ಟ್ರೀಟ್ ಮಾಡಬೇಕೋ ಹಾಗೆ ಟ್ರೀಟ್ ಮಾಡಬೇಕು